ಮಾಲಿಕರೆ ನಾವು ನಿಮ್ಮ ರೆಸ್ಟೋರೆಂಟ್ನಿಂದ ಊಟವನ್ನು ಆರ್ಡರ್ ಮಾಡಿದ್ದೆವು ಆದರೆ ನಿಮ್ಮ ಊಟ ತುಂಬ ಕೆಟ್ಟ ವಾಸನೆ ಬರುತ್ತಿದ್ದು ಮತ್ತು ತಾಜಾವಾಗಿರಲಿಲ್ಲ ಆದ್ದರಿಂದ ನೀವು ನಮಗೆ ಊಟವನ್ನು ಬದಲಾಯಿಸಿ ಕೊಡಬೇಕು ಇಲ್ಲವೆ ನಾನು ಕೊಟ್ಟಂತಹ ದುಡ್ಡನ್ನು ನಮಗೆ ವಾಪಸ್ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ ಆದರೆ ನೀವೇನಾದರೂ ನಮಗೆ ದುಡ್ಡು ಕೊಡಲಿಲ್ಲ ಅಂದರೆ ನಾವು ಗ್ರಾಹಕರ ವೇದಿಕೆಗೆ ದೂರನ್ನು ಸಲ್ಲಿಸಬೇಕಾಗುತ್ತದೆ